ಎಲ್ಲರಿಗು ನನ್ನ ನಮಸ್ಕಾರಗಳು ನನಗೆ ಅಡಿಗೆ ನನ್ಗೆ ಪಸ್ಟ್ ನನ್ನ ಚಿಕ್ಕವ್ಳು ಇದ್ದಾಗ ನಂಗೆ ಅಡ್ಗಿ ಮಾಡಕ್ಕೆ ಬರ್ತಿದ್ದೇಯಿಲ್ಲ ಯಾಕಂದ್ರೆ ನಮ್ಮವ ಮಾಡಿದಾಗ ಯವ್ವ ನನಗೂ ಕಲ್ಸ್ಕೊ ಕಲ್ಸು ಅಂದ್ರೆ ನಮ್ಮವ್ವ ನೀ ಸನ್ನಕಿದಿ ಮಾಡ್ಬ್ಯಾಡ ಮಾಡ್ಬ್ಯಾಡಾಂತಿದ್ಲ ಆದ್ರೆ ಯವ್ ನನಗೆ ಕಲ್ಸ್ಕೊಡಾ ಯವ್ವ ನನಗೆ ಯವ್ವಾ ನನಗೆ ಕಲ್ಸ್ಕೊಡಾ ಯವ್ವಾ ಅಂತಿದ್ದೆ ಹೆಂಗಂದ್ರೆ ನನಗೂ ಅಡ್ಗಿ ಮಾಡಕ್ಕಿಷ್ಟ ನನ್ಗೆ ಅಷ್ಟಕ್ಕಷ್ಟ ಇಷ್ಟ ಅಂತಿದ್ಯಾ ಆದ್ರ ಅವ್ರಮ್ಮಿದ್ರಿರಿ ನನಗು ಕಲ್ಸ್ಕೊಡ ನನಗೂ ಕಲ್ಸ್ಕೊಡಾ ಅಂತಾಂತ ಹೇಳ್ತಿದ್ದೆ ಯವ್ವ ನನಗು ಅಡಿಗೆ ಯವ್ವಾ ಅಡಿಗೆ ಆ ಯವ್ವಾ ಯವ್ ನೀ ಒಂದು ವೇಳೆ ಯವ್ವ ನೀನು ಮನೆಗಿದ್ದರೆ ಯವ್ವ ನಮ್ಗೆಲ್ಲಾ ಎಲ್ಲಾ ತರದ ಅಡ್ಗಿ ಮಾಡ್ಕೊಡ್ತಿಯವ್ವಾ ಆದರೆ ನೀ ಊರಿಗೋದ್ರಂದ್ರೆ ಯವ್ವ ನಾವನ್ನ ನಾವೇನು ನಿನ್ಗೆ ಕರೆಕಾಗತ್ತೇನು ಅಂತ್ಹೇಳ್ತಿದ್ದೆ ಹಂಗೆ ನಮ್ಮವ್ವಾ ಎದ್ಲು ಇಲ್ಲಿ ತೂ ಬೇವಾ ನೀ ಕಲಿಸ್ತೀನಿ ಅಂತಂದ್ಲು ನಾನು ನಮ್ಮವ್ವ ಊರಿಗೋಗಿದ್ಲ ಊರಿಗಂದ್ರೆ ಹಿಂಗಾ ಏರಿಯಾ ಅಂತ ಬಾಜೋವಾ ಏರಿಯಾಕೋಗಿದ್ಲ ಅಲ್ಲೆಯ ಒಂದು ಓಣಿಗೆ ಹೋದಾಗ ನನಗೆ ಹೊಟ್ಟೆ ತುಂಬ ಹಸ್ದು ಬಿಟೈತಿ ಹೊಟ್ಟಿ ಹಸ್ದು ಬಿಟೈತಿ ಅನ್ನಕ್ಕೆ ಇಟ್ಟು ಬಿಟ್ಟಿನೀ ಅಕ್ಕಿ ದ ಭಾಳ ಇಟ್ಟು ಬಿಟ್ಟಿನಿ ನೀರಂತ್ರ ಕಡಿಮೆ ಆಗ್ಬಿಟ್ಟು ಬಿಟ್ಟಿನಿ ಉಪ್ಪಂದ್ರೆ ಅದ್ರಗ ಭಾಳ ಹಾಕ್ಬಿಟ್ಟೀನಿ ಅನ್ನ ಮಾಡೀನಿ ಗಂಡಾಗೆ ಬಿಟೈತಿ ನೀರು ಎಷ್ಟು ಹಾಕಿದ್ದರೂ ಅನ್ನ ಮೆತ್ತಗೆ ಆಗೊಲ್ಲ ಮೆತ್ತಗೆ ಆಗೊಲಲ್ಲ ಹೆಂಗೆ ಮಾಡಲಿ ಹೆಂಗೆ ಮಾಡ್ಲಿ ಅಂತ ನಮ್ಮವ್ವ ಮಾಡಿದ್ದು ನೋಡ್ತಿದ್ದೆಯಲ್ಲಾ ತಕ್ಕಿಯ ತೊಳೆದೆ ಅಷ್ಟೇ ಒಂದು ಬೊಗ್ಣಿ ತಗೊಂಡು ಅಕ್ಕಿ ತೊಳೆದು ನೀರು ಹಾಕಿದ್ದು ಅಕ್ಕಿ ಮತ್ತೆ ಉಪ್ಪು ಹಾಕಿದೆ ಪ್ಲೇಟಿಟ್ಟು ಮುಚ್ಚಿಟ್ಬಿಟ್ಟಿನಿ ಕುದ್ದು ಕುದ್ದು ಕುದ್ದು ಅಷ್ಟು ನೀರು ಬಸದ್ಬಿಟೈತಿ ಬಸದ್ಬಿಟೈತಿ ನಾನು ಮಾಡಿದ್ಯಾ ಬಸ್ದದ್ದಕ್ಕೆ ಅಯ್ಯೊಯ್ಯೋಪ್ಪಾ ಏನು ಇದೇನು ಗ್ಯಾಸ್ ಹಾರ್ಬಿಡೈತಿ ಗೊತ್ತೇ ಇಲ್ಲ ವಾಸ್ನೆ ಮನೆ ತುಂಬ ಬಂದ್ಬಿಟೈತಿ ಬಂದ್ಬಿಟೈತಿ ನಾನು ಮತ್ತೆ ಬಂದ್ ಮಾಡಿ ಚಲು ಮಾಡ್ದ್ಯ ಚಲು ಮಾಡಿ ಮತ್ತೆ ಕುದಿಯಾಕಿಟ್ಟೆ ನೀರು ಕುದ್ಸಕ್ಕಿಟ್ಟೆ ಯವ್ವಾ ನಮ್ಮವ್ವ ಬರೋತ್ತಿಗೆ ಮತ್ತೆ ಎಲ್ಲಾ ಮತ್ತು ಮನೆಯೆಲ್ಲ ತೊಳ್ಕೊಂಡೆ ತೋಳ್ಕೊಂಡ್ಮ್ಯಾಲೆ ಮತ್ತು ಅನ್ನ ಮಾಡಾಕೆ ಕುಂತೆ ತೊಳ್ಕೊಂಡ್ಮೇಲೆ ಅನ್ನ ಮತ್ತು ಕುದ್ಸಾಕಿಟ್ಟು ಅರ್ಳಾಕ್ಕೆ ಬಿಟ್ಟೆ ಅರ್ಳಾಕ್ಕಿಟ್ಟು ತಕ್ಷಣ ನಾನಾ ಅನ್ನಾತು ಅನ್ನ ಆ ತಕ್ಷ್ಣನಾವ ಇಡ್ತೀವಿ ಒಂದು ನೋಡೋಣ ತಡಿ ಪಷ್ಟ್ ಮಾಡೀನಿ ಅನ್ನಾವಂತ ಟೇಸ್ಟ್ ಮಾಡಕ್ಕೆ ಹೊಕ್ಕಿನೀ ಉಪ್ಪುಪ್ಪು ಚಾರ್ ನಮ್ಮವ್ವ ಗ್ಯಾರಂಟಿ ನನಗೆ ಕಸ್ಬರ್ಕಿ ತಗೊಂದು ಒಡಿತಾಳಂತ ಗೊತ್ತಾಯ್ತು ನನಗೆ ಸುಮ್ಮನೆ ಹೆಂಗೆ ಮಾಡ್ದ್ಯಪ್ಪಾಂದ್ರೆ ಅಷ್ಟೂ ಅನ್ನನ ತಗೊಂಡು ನಮ್ಮವ್ವ ಒಗ್ಗರಣೆನ ಮಾಡ್ತಿದ್ಲು ಒಗ್ಗರಣೆ ಮಾಡೋ ಮುಂದೆ ನಮ್ಮವ್ವ ಉಪ್ಪು ಹಾಕ್ತಿದ್ಲು ಆದರೆ ನಾ ಉಪ್ಪು ಹಾಕಲಿಲ್ಲ ಉಳ್ಳಾಗಡ್ಡಿ ಕೊಯ್ದು ಟೊಮಾಟಿ ಕೊಯ್ದು ಮೆಣ್ಸಿನ ಕೊಯ್ದು ಒಗ್ಗರಣೆ ಹಾಕಿದೆ ನೋಡಿ ನೌನ ಒಗ್ಗರಣೆ ಹಾಕಿದ ತಕ್ಷಣ ಒಲೆ ಮ್ಯಾಗಿಟ್ಟು ಎಲ್ಲಾ ಇದ್ಮಾಡಿ ಒಗ್ಗರ್ಣೆ ಕೊಟ್ಟು ಕೆಳಗಿಳಿಸಿ ಅನ್ನ ಬಗು ಡಬ್ರಿಯನ್ನು ತಗೊಂಡು ಒಂದು ಪುಟ್ಟಿಯಾಗೆ ಕಲಿಸಿ ಇಟ್ಬಿಟ್ಟೆ ಕಲಿಸಿಟ್ಬಿಟ್ಟು ತಕ್ಷಣ ನಾವು ತಿಂತೀನಿ ಅವ್ನ ಕರೆಕ್ಟಾ ಬಿಡ್ತದ ಟೇಸ್ಟ ಒಂದು ಸಮನ ಕರೆಕ್ಟಾ ಬಿಡೈತಿ ತಿಂದ್ಬಿಟ್ಟೆ ನೋಡ್ತೀನಿ ಯಪ್ಪಾ ನನ್ನ ಜೀವ ಉಳಿತು ಯವ್ವಾ ಅಂತಂದೆ ನಾ ನಂತರ ಅಂದ ತಕ್ಷಣ ನನ್ಗೆ ತುಂಬ ಇಷ್ಟವಾಗದಂದ್ರೆ ನಾ ಇದಾಂಗ ಇಷ್ಟಾಗುವ ಅಂತಂದು ಅಂದ್ರೆ ನಂಗೆ ಇಷ್ಟಾಗೋದಂದ್ರೆ ಸ್ ಸ್ವೀಟ್ ಅಂದ ತಕ್ಷಣ ನಂಗೆ ಆ ಇದು ಚಜ್ಜಿಕಾ ಉದುರಿ ಚಜ್ಜಿ ಚಜ್ಜಿಕಾಂದ್ರೆ ಭಾಳ ಇಷ್ಟ ನಮ್ಮವ್ವಂದು ಯವ್ವ ನಂಗೆ ಚಜ್ಜಿಕಾರ ಕಲ್ಸ್ಕೊಡ ಯವ್ವಾ ಅಂತಿದ್ದೆ ನಮ್ಮವ್ವ ಅಂದ್ಲು ಏನಿಲ್ಲವಾ ಬರೇ ನೀ ಕಾದ್ಸಾಕಿಡ್ಬೇಕು ಕುದಿ ನೀರು ಪಳ್ಳ ಪಳ್ ಕುದಿತಿರ್ಬೇಕು ಸಕ್ರೆ ನಿಂಗೆಷ್ಟು ಬೇಕಂದ್ರೆ ನೀನು ಸೊಲ್ಪಾ ಭಾಳ ಸಿಹಿ ತಿಂತ್ಯ ಕಡಿಮೆ ತಿಂತ್ಯಾ ಅಂತ ಕೇಳ್ದೆ ಕೇಳ್ತಾಳೆ ನಮ್ಮವ್ವ ಇಲ್ಲವ ಲೈಟ್ ವೈಟ್ ಇರ್ಬೇಕವ ಜಾಸ್ತಿ ತಿಂದ್ರೆ ನಂಗೆ ತಿನ್ನಾಕಾಗಂಗಿಲ್ಲ ಯವ್ವಾ ಅಂತಂತಂತಂದೆ ಅಂದ ತಕ್ಷಣ ನಮ್ಮವ್ವ ಅಂದ್ಲು ನಿಂಗೆಷ್ಟು ಬೇಕು ಅಷ್ಟಾ ಸಕ್ರೆ ಹಾಕಾ ಜಾಸ್ತಿ ಹಾಕಬ್ಯಾಡ ಯಾಕಂದ್ರೆ ಜಾಸ್ತಿ ಹಾಕಿದ್ರಂದ್ರೆ ಭಾಳ ಸಿಹಿಯಾಕ್ಯತ್ ಅಂದ್ಲು ಹೂ ಅಂತಂದು ಸ್ವಲ್ಪ ಹಾಕಿದ್ಯ ಆಮೇಲೆ ರವನಾ ಬ್ಯಾರೆ ಪಾತ್ರಗೆ ಪಾತ್ರೆಂದ್ರೆ ಬ್ಯಾರೆ ಪಿದ್ರಗೆ ಬೋಲ್ ಇದಾಕೊಂಡೆ ಕಲ್ಸ್ಕೊಂಡೆ ಒಲೆ ಮ್ಯಾಗಿಟ್ಟು ಒ ತುಪ್ಪ ಹಾಕಿ ತಾಳ್ಸಿದ್ಯ ತಾಳ್ಸಿದ ತಕ್ಷಣ ಅದೆಲ್ಲಾ ಡ್ರೈ ಆಯಿತು ಡ್ರೈ ಆತು ಆದ್ಮೇಲೆ ಡ್ರೈ ಆದ್ಮೇಲೆ ವಾಪಾಸ್ ತುಪ್ಪ ಹಾಕಿದೆ ತುಪ್ಪಾಕಿ ಆದ್ಮೇಲೆ ಕುದಿಯ ನೀರೊಳಗೆ ಹಾಕಿದ್ದೆ ನೌನ್ ಬಂದ್ವೆ ಎಷ್ಟು ಚಂದಾತಂದ್ರೆ ನಂಗೆ ಭಾಳ ಖುಷಿಯಾತು ಯಾಕಂದ್ರೆ ನಾನಾ ಮಾಡಿನಂತ ನಂಗೊಂದು ಖುಷಿಯಾತು ಯಾಕಂದ್ರೆ ನಮ್ಮವ್ವಗೆ ಬರಿ ಯವ್ವಾ ನಂಗೆ ಚಚ್ಚಿಕಾಬೇ ಚಚ್ಕಾಬೇ ಚಚ್ಕಾಬೇ ಅಂತ ಕೇಳ್ತಿದ್ದೆ ಅದಕ್ಕೆ ನಮ್ಮವ್ವ ಮಾಡ್ಕೊಟ್ಲು ಮಾಡ್ಕೊಟ್ಲು ಆಮೇಲೆ ಯವ್ವಾ ಯವ್ವಾ ಯವ್ವಾ ನನಗು ಚಚಕಾ ಬೇಕಂತ ಕೇಳಿದೆ ಯವ್ವ ನೋಡಿ ಯವ್ವಾ ನಾ ಮಾಡೀನಂತಂದೆ ಮಾಡ್ಕೊ ತಗೋ ಇವ ನವಾ ಇವ ಚಲ್ವಾಗಿತ್ತು ತಗೊ ಯವಾ ಅಂತಿಂತರ ಅವ್ಳ ಮಗ್ಳು ಕರ್ದ್ಲಂತ ಖುಷಿಪಟ್ಲು ಹಂಗೆ ಒಂದಿನ ನಾನು ಇದು ಮಾಡಕ್ಕೆ ಹೋಗಿದ್ದೆ ಚಚ್ಕಾ ಮಾಡಕ್ಕೆ ಹೊಯಿದ್ದೆ ಚಚ್ಕಾ ಮಾಡಕ್ಕೆ ಹೋದಾಗ ಚಚ್ಕಾ ಮಾಡಕ್ಕೆ ಹೋದೆ ಅದು ಹಂಗಾ ಬಿಡ್ತ ಆಮೇಲೆ ನಂಗೆ ಗೊತ್ತಾತು ಯವ್ವಾ ಇದು ಯಾ ಧೈರ್ಯದಿಂದ ನಾನು ಮಾಡ್ಬೋದಂತ ಗೊತ್ತಾಯ್ತು ನಮ್ಮವ್ವ ಒಂದು ಸಲ ಎದ್ಲಲಾ ನೆನ್ಪಾತು ಒಮ್ಮೆ ಹಂಗೆ ಮಾಡಿದೆ ಈಗ ನಮ್ಮವ್ವ ನಮ್ಮಮ್ಮಗ ನಂಗೆ ನಿಜ ಬೇಕಂದ್ರೆ ಬ್ಯಾಳೆ ಸಾರು ಮಾಡಕ್ಕೆ ಬರ್ತಿದ್ದಿಲ್ಲ ಹೆಂಗೆ ನಮ್ಮಮ್ಮ ಕಡೆ ದೆ ನಮ್ಮಮ್ಮ ಯಮ್ಮಾ ಸಾರು ಮತ್ತು ನಮ್ಮವ್ಗೆ ನಮ್ಮವ್ವಾ ಅಂದ್ರ ನಮು ಸುಟಿ ಎತ್ತಲ್ಲಾ ಹಂಗಾಯ್ ನಾನಾ ಊರಿಗೆ ಹೋಗಿದ್ದೆ ಊರಿಗೆ ಹೋಗಿದ್ಯ ಬ್ಯಾಳಿ ಸಾರು ಹೆಂಗೆ ಮಾಡೋದಂತ ನನ್ಗೆ ಗೊತ್ತಾಲ್ಲಿಲ್ಲ ಗೊತ್ತಾಗ್ಲಿಲ್ಲ ನಮ್ಮಮ್ಮ ಒಂದು ಇದು ತಗೊಂದ್ಲು ಬೋಗ್ಣಿ ತಗೊಂದ್ಲು ಆ ಬ್ಯಾಳಿ ಹಸು ಮಾಡಿದ್ಲು ಕುದ್ಸಾಕಿಟ್ಲು ಕುದ್ಸಾಕಿಟ್ಲು ಒಲೆ ಹಚ್ಚಿ ಊದಿದ್ದೇ ಊದಿದ್ದೆ ಊದಿದ್ದೆ ಕೆಮ್ಕೊಂತ ಕುಂತ್ಲು ಯಮ್ ಯಾಕೆ ಕೆಮ್ತಿದ್ದೆ ನಾವೂದ್ತೀನಿ ಸರಿ ಅಂದೆ ಊದಿದೆ ಊದಿದ ತಕ್ಷಣ ಊದಿದ ತಕ್ಷಣ ಯಮ್ಮ ನಾ ನಾನು ಇದು ಮಾಡ್ತೀನಿ ತಗೊ ಬಿ ಯಮ್ಮಾ ಊದ್ತೀನಂತ ಊದಿದೆ ಬ್ಯಾಳೆ ಕುದ್ದು ಬ್ಯಾಳೆ ಕುದ್ದು ತಕ್ಷಣ ನಮ್ಮಮ್ಮ ತಳಗಿಲ್ಸಿದ್ಲ ಯಮ್ಮ ನೋಡಿ ಯಮ್ಮ ಮೆತ್ತಾಗ್ಯವಮ್ಮ ಬ್ಯಾಳಿನ್ತಂದೆ ಅಂದ ತಕ್ಷಣ ಇದು ಮಾಡಿದ್ಲು ಆಮೇಲೆ ಬ್ಯಾಳೆ ಕುದ್ದೋ ಅಂತ ಅಂದ ತಕ್ಷಣ ತಳಗಿಸ್ದಂಗ ಬ್ಯಾಳೆ ಬಸಿದ್ಲ ಬಸಿದ ತಕ್ಷಣ ಬಾ ಹಣ್ಣಗ ಮಜ್ಜಿಗಟ್ಟಾವ ಬ್ಯಾಳಿನೆ ಮಜ್ಜಿಗಟ್ಟಾವ ಮಗ್ಸಿದ್ಲ ನಮ್ಮಮ್ಮ ಹೆಂಗೆ ಮಗಿಸ್ತಾಳ ಚಂಗೆ ಮಗಸ್ತಾರಲ್ರೀ ಸರಂಗಿಲ್ಲ ಬಿಡಂಗಿಲ್ಲ ಇದು ಬ್ಯಾಳೆ ಅಂತಂದೆ ಆಮೇಲೆ ಮಗ್ಚಿದ್ಲು ಸಣ್ಣಗೆ ಗಿಣ್ಣಗಾದು ಆದ ತಕ್ಷಣ ನಾನು ಯಪ್ಪಾ ಹೆಂಗಿದ್ ಹೆಂಗ್ ಸುಟೈತಲ್ಲಾ ಬೋಗಣಿದ ಕೈ ಹಿಡ್ಕೊಳ ಪಾಪ ನಮ್ಮಮ್ಮ ಮಸ್ತು ಸರಿ ಎರಡು ಕೈಯ ಕಾಲಾಗೆ ಮಿಡಲ್ಲಿಟ್ಟು ಬೊಗಣಿ ಇಟ್ಟು ಮಗುಚಿದ್ಲು ಮಗ್ಚಿದ ತಕ್ಷಣ ಮಗ್ಚಿದ್ಲು ಗಿಣ್ಣಾತು ಮತ್ತೆ ಒಲೆ ಮ್ಯಾಗ ಒಂದು ಬ್ಯಾಳಿಗುಂಡಿ ಇಟ್ಲು ಎಣ್ಣೆ ಹಾಕಿದ್ಲು ಜೀರ್ಗಿ ಸಾಸ್ವಿ ಹಾಕಿದ್ಲು ಮಸಾಲೆ ಪುಡಿ ಹಾಕಿದ್ಲು ಅರ್ಶಿನ ಪುಡಿ ಹಾಕಿದ್ಲು ಹಾಕಿ ಒಗ್ಗರಣೆ ಕೊಟ್ಲು ಒಗ್ಗರಣೆ ಕೊಟ್ಟ ತಕ್ಷಣ ವಾಸ್ನೆ ಇದು ಒಮ್ಮೆ ಭಯ ಆಗ್ಬಿಡ್ತು ನಂಗೆ ಒಮ್ಮೆ ಹೆಂಗಂದ್ರ ಸಾಂಬಾರು ಒಗ್ಗರ್ಣೆ ಆದ ತಕ್ಷಣ ಬೆಂಕಿ ಭಗ್ ಅಂದ್ಬಿಡ್ತು ಯಪ್ಪೊಂತ ಚೀರ್ಬಿಟ್ಟೆ ನಂತರ ನಮ್ಮಮ್ಮ ಮಾಡ ಮುಂದಗ ಹುಷಾರಿಂದ ಮಾಡ್ಬೇಕು ಯಾಕಂದ್ರೆ ಮತ್ತೆ ಕೈ ಸಿಡ್ತೈತಿ ಅಂತೇದ್ಲ ಹೌದೇನು ಬಿ ಅಂತಂತಂದೆ ಆಮೇಲೆ ಗೊತ್ತಾತು ಆಮೇಲೆ ಇಟ್ಲು ಪರ್ದಾಬ ಹೊರ್ಗಿಂದ್ ಮನಿಯಿಂದ ಹೊರಗೆ ಬಂದ ತಕ್ಷಣ ವಾ ವಾಸ್ನೆ ಅಂದ್ರೆ ವಾಸ್ತವಂತ ಯಮ್ಮಾ ಸಾಂಬರು ಮಾಡಿ ಎಲ್ಲಾ ಬಿ ಅಂತಂದೆ ಹೂನ್ ಬಿ ಅಂತಂದ್ಲು ಆಮೇಲೆ ಮಾಡಿದ್ದೇ ನಂಗೆ ಸಾಂಬಾರು ಮಾ ಅಂದ್ರೆ ಸಾಂಬಾರು ಮಾಡಿದ ಸಮೇತ ನಾನು ಕಲ್ತೆ ನಮ್ಮವ್ವ ಚಚ್ಕ ಕಲ್ಸ್ಯಾಳ ನಮ್ಮಮ್ಮ ಸಾಂಬಾರು ಕಲ್ಸಿದ್ಲ ನಾನೀಗ ನಾನೀಗ ಏನಾ ಒಂದು ಅಡ್ಗಿ ಮಾಡ್ಬೇಕಂದ್ರೆ ಯೂಟೂಬ್ ಹಾಸ್ತೀನಿ ನಂಗೆ ಬೇಕಾದಂಥ ಅಡ್ಗಿ ಹಚ್ಚಿದ ಮಾಡೋದು ಏನು ಬೇಕು ಅದಾ ಅಡಿಗೆ ಮಾಡ್ಕೊಂತೀನಿ ಯಾಕಂದ್ರೆ ಯಾವ ಥರ ಅಂದ್ರೆ ಯಾವುದೇ ಒಂದು ಅಡಿಗೆ ಮಾಡಕ್ಕೆ ಬರ್ಲಿಕಂದ್ರ ಯೂಟೂಬ್ ಹಚ್ಚದು ಮಾಡದು ಅಡಿಗೆನ ಅಂದರೆ ಈ ಯಾವುದೇ ಥರ ಸ್ವೀಟಾಯ್ತು ಈ ಪಾವ್ ಬಜಿ ಸಮೇತ ಮಾಡ್ತೀನಿ ನಾನು ಈಗೆಂತ ಒಳ್ಳೆಯ ಅಡಿಗೆ ಮಾಡ್ತೀನಿ ನಮ್ಮನ್ಯಾಗ ಎಷ್ಟು ಇಷ್ಟ ಪಡ್ತಾರೆ ಗೊತ್ತಾ ಈಕಿಗೆ ಅನ್ನವನ್ನು ಮಾಡಕ್ ಬರ್ಲಾರ ಈಕಿ ಇಷ್ಟೆಲ್ಲ ಮಾಡ್ತಾಳಲ್ಲಪ್ಪಾ ಅಂತ ನಮ್ಮಮ್ಮ ನಮ್ಮವ್ವಾಂದ್ರೆ ಬರಿ ಹಾಸ್ಯ ಆಡ್ತಾರೆ ನನಗೆ ಹೇ ಚಂದ್ ಕಲ್ತಾಳ ನಮ್ಮಗ್ಳು ಅಂತ ನಂಗೆ ಖುಷಿ ಐತಿ ಇದಿಷ್ಟು ಕಂಡ್ರ ಭಾಳ ಖುಷಿ ಆಯಿತು ಯಾಕಂದ್ರೆ ನಾವು ಮಾಡಿದಂತಾ ಅಡಿಗೆನ ಎಲ್ಲ ತಿ ನಾವು ತಿನ್ಲ್ ತಿಂತಿರೆನೋ ಗೊತ್ತಿಲ್ಲ ಆದರೆ ತಿಂದ್ ತಕ್ಷಣ ಅವ್ರ ಬಾಯಾಗಿಂತ್ರ ಕೆಟ್ಟು ವರ್ಡ್ ಬರ್ಬಾರ್ದು ಯಾಕಂದ್ರೆ ವಾವ್ ಎಂಥ ಮಸ್ ಮಾಡ್ರಳ ಅಡಿಗೆನ ಅಂತಂತ ನೆನೆಸ್ಬೇಕು ಅದಕ್ಕೆ ನಂಗೆ ಭಾಳ ಖುಷಿಯಾತು ಹಂಗೆ ಈಗ ಯಾವುದೋ ಒಂದು ಅಡಿಗೆ ಮಾಡಿ ತಕ್ಷಣ ಕರೆಟ್ ಉಪೈತ್ತಿಲ್ಲೋ ಕರೆಟ್ ಕಾರ ಐತಿಲ್ಲ ಅಂತಂತ ನೋಡ ತಿಂತಾರಲ್ಲಾ ಎಲ್ಲಾರು ಹಂಗೆ ಅಡಿಗೆ ತಿಕ್ಷ ತಿಂದು ತಕ್ಷಣ ಯಪ್ಪಾ ಚಂದ ಮಾಡಾಳ ಈಕಿ ತಡಿ ಕೆಕೊಂಡಂತ ನಮ್ಮವ್ವ ಒಂದ್ಸಲಿ ಪಾಲ್ಯ ಮಾಡೀನಿ ನಮ್ಮವ್ವ ಬರ್ರೀ ಬೆಣ್ ನಂಗೆ ಭಾಳ ಇಷ್ಟಾಂದ ತರ್ಕಾರಿ ಅಂದರೆ ಬೆಂಡಿಕಾಯಿ ಬೆಂಡಿಕಾಯಿ ಚಂದಗಿ ಹೆಚ್ಚಿ ಒಗ್ಗರಣೆ ಕೊಟ್ಟು ಮಾಡೀನಿ ನಮ್ಮವ್ವಾಂದ ಪ್ರತಿ ಸಲಾ ಬುಮ್ ಬಾಬೇ ಇವ ತಂದೀನಿ ಬೆಂಡಿಕಾಯಿ ಮಾಡಿ ಬೇ ನಿನ್ನಷ್ಟು ಚಂದ ಮಾಡಂಗಿಲ್ಲವಾ ನಿನ್ನಂಗೆ ಚಂದ ಮಾಡಂಗಿಲ್ಲವ ಬಾವಾ ನೀನು ಮಾಡು ಬಾವೀ ಬೆಂಡಿಕಾಯಿನಾಂತ ನಮ್ಮವ್ವಾಂತ ನನ್ನ ಕರಿತಾಳೆ ನನ್ನ ತಂಗ್ಯಾರಲ್ಲ ಸಿಟ್ಟು ಮಾಡ್ಕೊತಾರೆ ಆದರು ನಂಗೆ ಖುಷಿ ಯಾಕಪ್ಪಾಂದ್ರೆ ನಂಗೆ ಬಂದೈತಲ್ಲಾ ಅದಕ್ಕೆ ನಂಗೆ ಕರಿತಾರೆ ನಂಗೆ ಬರ್ಲಿಗಾಂದರೆ ನಂಗೆ ಕರ್ದ್ರಾ ಕರೀತಿದ್ರಾ ಕರಿತಿದ್ದೇ ಇಲ್ಲ ನನ್ಗೆ ನಂಗೆ ಬಂದಿತಂತ ಕರಿತಾರಲ್ಲಾ ಅದಕ್ಕೆ ಖುಷಿಯಾಗೈತೆ ನನ್ಗೆ ಮತ್ತು ಇನ್ನೊಂದು ಹೇಳ್ಬೆಕಂದ್ರಾ ಈಗೆಲ್ಲ ಅಡಿಗೆನು ಮಾಡ್ತೀನಿ ನನ್ಗೆಲ್ಲರು ಎಣಿಸ್ತರೇ ಯಾರು ಬಯ್ಯಂಗಿಲ್ಲ ಹಂಗಾಯ್ ನನ್ಗೆ ಖುಷಿಯಾಗೈತಿ ಯಾ ಎಲ್ಲರೋದ್ರು ನಂಗೆ ಬರ್ತಿತ್ತಂತ ಹೇಳ್ತಿನಾ